ಹಾಂ ಹೌದು ಹೇಳಿ ಹೇಳಿ ಏನಾಗಬೇಕಿತ್ತು ನಮಸ್ಕಾರ ನಮಸ್ಕಾರ

ಹಾಂ ಯಾವ ಯಾ ಹಾಂ ಯಾವ ಯಾವ ತಿಂಗಳಲ್ಲಿ ಮದುವೆ ಫಿಕ್ಸ್ ಮಾಡಬೇಕು ಅಂತಿದ್ದೀರಿ ಫೆಬ್ರವರಿಯಲ್ಲಿಯೇ ಹಾಂ ಸರಿ ಸರಿ ದಿನ ದಿನ ನೋಡಬೇಕಾ ಈಗ ನಾನು ಹಾಂ ಯಾವ ಒಂದು ಫೆಬ್ರವರಿ ಅಂದರೆ ನಕ್ಷತ್ರ ಅತ್ವ ಹೆಸರು ಗಂಡು ಹೆಣ್ಣಿನದು

ಸರಿ ನಾನು ನೋಡಿ ಹೇಳ್ತೇನೆ ಒಂದು ನಿಮಿಷ ಫೆಬ್ರವರಿ ಏಳು ಏಳು ತಾರೀಕಿಗೆ ಉಂಟು ಮತ್ತು ಇಪ್ಪತ್ತು ತಾರೀಕಿಗೆ ಉಂಟು ಮತ್ತು ಏಳು ತಾರೀಕಿಗೆ ಆದರೆ ಬೆಳಗ್ಗೆ ಬೇಗ ಆರುವರೆಗೆ ಮುಹೂರ್ತ ಇಪ್ಪತ್ತು ತಾರೀಕಿಗೆ ಆದರೆ ಹನ್ನೊಂದು ಹನ್ನೊಂದುವರೆಗೆ ಮುಹೂರ್ತ ಹಾಂ ಒಳ್ಳೆ ಉಂಟು ಅಂದರೆ ಯಾರು ಬೇಕಾದರೂ ಆ ದಿನ ಮದುವೆ ಆದರೆ ನೂರು ಕಾಲ ಒಟ್ಟಿಗೆ ಜೊತೆಯಾಗಿ ಇರ್ತಾರೆ ಹಾಂ ಸರಿ ಸರಿ ನೀವೇ ಬರ್ತೀರಾ ಅಥವಾ ಯಾರ ಹತ್ರ ಆದರೂ ಕಳಿಸ್ತೀರಾ ಹಾಂ ಸರಿ ಯಾವಾಗ ಬರ್ತೀರಿ ನಾನು ನಾಳೆ ನಾಡಿದ್ದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದ್ದೇನೆ ಬರ್ಬೌದು ಆ ಆ ಹೊತ್ತಲ್ಲಿ ಯಾವಾಗ ಬೇಕಿದ್ದರೂ ಬರ್ಬೌದು ಹಾಂ ಸರಿ ಹೇಳ್ತೇನೆ ನಾನು ನಿಮಗೆ ನಾಳೆ ಬನ್ನಿ ಒಂದು ನಾನು ಅಲ್ಲ ಇಲ್ಲದೆ ಇದ್ದರೆ ಏನಾದರೂ ಫೋನ್ ಮಾಡಿ ಎಲ್ಲ ಮಾತಾಡುವ ಜಾತಕ ಮಾತ್ರ ನೋಡಲಿಕ್ಕೆ ಅಲ್ಲ ಬೇರೇನಿಲ್ಲ ಅಲ್ಲ ಹಾಂ ಸರಿ ಸರಿ